ಹಾಂ ಹೇಳಿ

ನೀವು ಸ್ವಲ್ಪ ರೆಶ್ಟ್ ಮಾಡಬೇಕಲ್ವಮ್ಮ ಮಾತ್ರೆ ಎಲ್ಲ ಟೈಮ್ ಕರೆಕ್ಟಾಗಿ ತಕಂಡ್ರ ಹಾಂ ಯಾಕೆ ನೀವು ಹಂಗ್ ಮಾಡಿದ್ರಿ

ಸ್ವಲ್ಪ ರೆಶ್ಟ್ ಮಾಡಿದರೆ ಕಮ್ಮಿ ಆಗೋದು ಸರಿ ಬನ್ನಿ ನಾವು ನಾಳೆ ಸಾಯಂಕಾಲಂಗೆ ಸಿಕ್ತೀವಿ ಬನ್ನಿ

ಹ್ಞೂ ಇವತ್ತು ನಾಲ್ಕು ಗಂಟೆ ನಾಲ್ಕುವರೆ ಹಂಗ್ ಸಿಕ್ತೀವಿ ಬನ್ನಿ ಬ್ಲೆಡ್ ಟೆಶ್ಟ್ ಮಾಡಿಸ್ಬೇಕಾಗುತ್ತೆ ಹಾಂ ಬನ್ನಿ ಹಾಂ ಬ್ಲೆಡ್ ಟೆಶ್ಟ್ಗೆ ಮುನ್ನೂರಿಂದ ಮುನ್ನೂರ ಐವತ್ತು ಆಗುತ್ತೆ

ಯಾಕಮ್ಮ ಅವ್ರ್ಗೆ ಏನಾಗೈತಮ್ಮ ಹಾಂ ಸರಿ ಸರಿ ಅಮ್ಮ ನಾಲ್ಕುವರೆ ಹಂಗ್ ಬನ್ನಿ ಟೆಶ್ಟ್ ಮಾಡಿಕೊಡ್ತೀವಿ ಬ್ಲೆಡ್ ಟೆಶ್ಟ್ ಮಾಡಿಬಿಟ್ಟು ಬೇರೆ ಟ್ಯಾಬ್ಲೆಟ್ ಬರ್ಕೊಡ್ತಿನಿ ಬಾಮ್ಮ ಬ್ಲೆಡ್ ಟೆಶ್ಟ್ ಮಾಡಿಬಿಟ್ಟು ಬೇರೆ ಟ್ಯಾಬ್ಲೆಟ್ ಬರ್ಕೊಡ್ತೀವಿ ಹಾಂ ಬನ್ನಿ ತಿನ್ನಲು ಮಾಮೂಲಿ ಗಂಜಿ ಬಿಸ್ನೀರು ತಗೊಮ್ಮ ಗಂಜಿ ಬಿಸ್ನೀರು ತಗೊಳ್ಳಿ ಟೈಮಗೆ ಕರೆಕ್ಟಾಗಿ ಇವಾಗ ನಾನು ಬಪ್ ನಿನ್ನೆ ಬರ್ಕೊಟ್ರೋ ಅಷ್ಟೂ ಟ್ಯಾಬ್ಲೆಟ್ಸ್ ಖಾಲಿ ಆಯ್ತಾಮ್ಮ ಆಂ ಅದನ್ನು ಹೇಳಿರ ಟೈಮ್ ತಗಂಡು ಬಿಸಿನೀರು ಗಂಜಿ ತಗೊಮ್ಮ ಕಮ್ಮಿ ಆಗುತ್ತೆ ಕಮ್ಮಿ ಆಗಿಲ್ಲ ಅಂದರೆ ಸಾಯಂಕಾಲ ನಾಲ್ಕುವರೆ ಹಂಗ್ ಬನ್ನಿ ನಾನು ಬ್ಲಡ್ ಟೆಶ್ಟ್ ಮಾಡಿಬಿಟ್ಟು ಬೇರೆ ಥರ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ಕಣಮ್ಮ ಹಾಂ ಸರಿ ಹಾಂ ಸರಿ ಬನ್ನಿಯಮ್ಮ ಓಕೆ ಓಕೆ ಅಮ್ಮ